ನಮ್ಮ ಭಾರತ ದೇಶ ಯಾವ ರೀತಿ ಪ್ರಪಂಚದಲ್ಲಿ ಬೆಳಿತಿದೆ ಅನ್ನೋದು ನನಗೆ ಇಷ್ಟವಾದ ಸುದ್ದಿ ಮತ್ತು ಸಂಗತಿ ಯಾಕೆಂದರೆ ನಮ್ಮ ಭಾರತ ದೇಶ ಎಲ್ಲ ದೇಶದ ಜೊತೆ ಕಾಂಪಿಟೀಷನಲ್ಲಿ ಮುನ್ನುಗ್ಗುತ್ತಿದೆ ಎಲ್ಲ ಎಲ್ಲ ಸೆಕ್ಟರಲ್ಲೂ ಕೂಡ ಈವಾಗ ನಾವು ಮ್ಯಾನುಫ್ಯಾಕ್ಚರಿಂಗ್ ತೋಂಡ್ರೆ ಇಲ್ಲ ಟ್ರಾನ್ಸ್ಪೋರ್ಟೇಷನು ಇಲ್ಲ ಐ ಟಿ ಸೆಕ್ಟರು ಮತ್ತು ಮಿಲ್ಟ್ರಿ ಏರ್ಫೋರ್ಸ್ ನೇವಿ ಈ ರೀತಿ ಎಲ್ಲ ಇದರಲ್ಲೂ ಭಾರತ ದೇಶ ತುಂಬ ಇಂಪ್ರೂವ್ಮೆಂಟ್ ಕಾಣ್ತಿರೋದು ನನಗೆ ತುಂಬ ಇಷ್ಟವಾದ ಸಂಗತಿ ಮತ್ತು ಸುದ್ದಿ ಮತ್ತು ಎಕಾನೊಮಿಯಲ್ಲೂ ಕೂಡ ನಮ್ಮ ಭಾರತ ದೇಶ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಿದ್ದಾರೆ ಮತ್ತು ಏಳನೇ ಸ್ಥಾನದಲ್ಲಿದ್ದ ಎಕಾನೊಮಿಲಿ ನಮ್ಮ ಭಾರತ ದೇಶ ಈವಾಗ ಐದನೇ ಸ್ಥಾನಕ್ಕೆ ಬಂದು ತಲುಪಿದೆ ಮತ್ತು ಭಾರತ ದೇಶವು ಇನ್ನೂ ಮೇಲುಗಡೆ ಮೇಲೆ ಎಕಾನೊಮಿಗೆ ಹೋಗಲು ತುಂಬ ವೇಗವಾಗಿ ವರ್ಕ್ ಮಾಡ್ತಿದೆ ಮತ್ತು ನಮ್ಮ ಜನರೂ ಕೂಡ ಸಹಕರಿಸ್ತಿದ್ದಾರೆ ಯಾಕೆಂದರೆ ನಮ್ಮ ದೇಶದಲ್ಲಿ ನು ನೂರು ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರುವ ದೇಶ ನಮ್ಮ ಭಾರತ ದೇಶ ಮತ್ತು ಪ್ರಪಂಚದಲ್ಲಿ ಅತಿ ಏಳನೇ ದೊಡ್ಡ ದೇಶ ಎಂದು ಕರೀತಾರೆ ಮತ್ತು ಆರ್ಮಿಲು ಕೂಡ ನಮ್ಮ ಭಾರತ ದೇಶ ನಾಲ್ಕನೇ ಸ್ಥಾನದಲ್ಲಿದೆ ಮತ್ತು ಇದು ಮುಂದಕ್ಕೆ ಬೆಳೆಯುವ ಲಕ್ಷಣಗಳು ತುಂಬ ಇದೆ ಆರ್ಮಿಲು ಈವಾಗ ನಾವು ಎಲ್ಲ ಮೇಡ್ ಇನ್ ಇಂಡಿಯಾ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರೋದು ನಮ್ಮ ದೇಶಕ್ಕೆ ತುಂಬ ಯೂಸ್ ಆಗಿದೆ ಇದು ಒಂದು ತುಂಬ ನನಗೆ ಇಷ್ಟವಾದ ಸಂಗತಿ ಮತ್ತು ಸುದ್ದಿ ಯಾಕೆಂದರೆ ನಾವು ತುಂಬ ಬೇರೆ ದೇಶದವರ ಮೇಲೆ ನಾವು ತುಂಬ ಡಿಪೆಂಡ್ ಆಗ್ತಿದ್ವಿ ಪ್ರತಿಯೊಂದು ವಸ್ತುಗೂ ಕೂಡ ನಾವು ಇಂಪೋರ್ಟ್ ಮಾಡ್ಸ್ಕೊಂತಿದ್ವಿ ಅದೇ ಈವಾಗ ನಾವೇ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋ ಕಾಲ ಬಂದಿದೆ ನಮ್ಮ ದೇಶದವರಿಗೆ ಇದು ಎಲ್ಲ ಭಾರತೀಯರು ಹೆಮ್ಮೆ ಪಡುವ ವಿಷಯ ನಾವು ಮುಂಚೆ ಯು ಎಸ್ ಎ ರಷ್ಯಾ ಈ ರೀತಿ ದೇಶಗಳು ಇಂದ ನಾವು ಎಲ್ಲ ಇಂಪೋರ್ಟ್ ಮಾಡ್ಸ್ಕೊಂತಿದ್ವಿ ಆರ್ಮಿಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ಆದರೆ ಈವಾಗ ನಾವೇ ಟ್ರಕ್ಕು ಜೆಟ್ಟು ಮತ್ತು ರೈಫಲ್ಸ್ಗಳು ಈ ರೀತಿಯನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ನಾವೇ ನಮ್ಮ ಸೈನಿಕರಿಗೆ ಕೊಡ್ತಿದ್ದೀವಿ ಮತ್ತು ತುಂಬ ಟೆಕ್ನಾಲಜಿಯಲ್ಲಿ ನಾವು ಮುಂದ್ವರಿತಿದ್ದೇವೆ ಈವಾಗೆಲ್ಲ ಇಡೀ ಪ್ರಪಂಚದಲ್ಲೇ ಬೆಸ್ಟ್ ಐ ಟಿ ಸಿಟಿ ಎಂದು ಬೆಂಗ್ಳೂರನ್ನ ಕರಿತೀವಿ ಈ ರೀತಿ ನಾವು ಇಲ್ಲಿನ ಜನಗಳನ್ನ ಯೂಸ್ ಮಾಡಿಕೊಂಡು ಇಲ್ಲಿನ ಟೆಕ್ನಾಲಜಿಗಳನ್ನು ಯೂಸ್ ಮಾಡಿಕೊಂಡು ನಾವು ಬೆಳೆಯೋದು ತುಂಬ ಇಷ್ಟವಾದ ಸುದ್ದಿ ಎಲ್ಲರಿಗೂ ಇಷ್ಟವಾದ ಸುದ್ದಿಯೇ ಎಂದು ಕರಿತೀವಿ ಯಾಕೆಂದರೆ ನಮಗೆ ನಮ್ಮ ದೇಶ ಬೆಳೆದಷ್ಟು ನಮ್ಮ ಜನಗಳಿಗೆ ಖುಷಿಯಾಗುತ್ತೆ ಮತ್ತು ನಮ್ಮ ದೇಶ ಉದ್ದಾರ ಆದಷ್ಟು ನಮಗೆ ಇಷ್ಟವಾಗುತ್ತೆ ನಮ್ಮ ಭಾರತ ದೇಶವು ಯಾವ ದೇಶಕ್ಕಿಂತ ಕಡಿಮೆ ಇಲ್ಲ ಅಂತ ಹೇಗೆ ರೀತಿ ನಾವು ಬದುಕಿ ತೋರಿಸಬೇಕು ಅಂದರೆ ಎಲ್ಲದರಲ್ಲೂ ನಾವು ಮುಂದಿರಬೇಕು ಎಲ್ಲ ಟೆಕ್ನಾಲಜಿ ಎಲ್ಲ ಆರ್ಮಿಲಿ ಮತ್ತು ಜಿ ಡಿ ಪಿ ಎಕಾನೊಮಿ ಎಲ್ಲದರಲ್ಲೂ ನಾವು ಮುನ್ನುಗ್ಗುತ್ತಿರೋದೇ ನಮಗೆ ಇದು ಇಷ್ಟವಾದ ಸಂಗತಿ ಮತ್ತು ಸುದ್ದಿ